ಹಲೋ ಹಾಂ ನಮಸ್ತೆ ಮ್ಯಾಡಮ್ ಎಲ್ಲಿಂದ ಮಾತಾಡೋದು ಹೇಳಿ ಹೌದ ಕುದ್ರೋಳಿ ಆ ಕಡೆ ಅಂದರೆ ಎಲ್ಲಿ ನೀವು ಎಲ್ಲಿ ಅಂದಿರಿ ಕುದ್ರೋಳಿನ ಸರಿ ಮೇಡಮ್ ಎಷ್ಟು ಜನ ಇದ್ದೀರಿ ಎರಡು ಮೂರು ಜನಕ್ಕಂದರೆ ಸಣ್ಣ ಕಾರ್ ಕಳಿಸ್ಬೇಕಾಗ್ತದೆ ಅಂದ್ರೆ ದೊಡ್ಡ ಹತ್ತು ಹನ್ನೊಂದು ಜನ ಇದ್ದರೆ ದೊಡ್ಡ ಗಾಡಿ ಕಳಿಸ್ಬೋದಿತ್ತು ಸಾಕ ಸರಿ ಮತ್ತೆ ಎಲ್ಲಿ ಕುದ್ರೋಳಿ ಮತ್ತೆ ಎಲ್ಲಿ ಹೋಗೊದಂತ ಹೌದಾ

ಒಂದು ಕುದ್ರೋಳಿಗೆ ಒಂದು ನಿಲ್ಲಿ ನಿಲ್ಲಿ ಒಂದು ಕುದ್ರೋಳಿಗೆ ಕುದ್ರೋಳಿಗೊಂದು ಮೊ ಐವತ್ತು ಕಿಲೋಮೀಟ್ರ್ ತನಕ ಆಗ್ತದೆ ಕಿಲೋಮೀಟ್ರ್ ವೈಸ್ ಹೇಳೊದಾದ್ರೆ ನೀವು ಬೆಳಿಗ್ಗೆ ಬೇಗ ಹೊರಟ್ರಂದರೆ ಅಂದರೆ ಟ್ರಾಫಿಕ್ ಇರೊದಿಲ್ಲ ಜಾಸ್ತಿಯಾಗಿ ಹಾಂ ಮತ್ತೆ ನಿಮಗೆ ಆರಾಮ ಸೇ ದೇವಸ್ಥಾನದ ಒಳ್ಗೆ ಹೋಗಿ ಎಲ್ಲ ದರ್ಶನ ಪಡ್ಕೊಂಡು ಬರ್ಬೌದು ಮತ್ತೆ ನೀವು ನೀವು ಹೇಳಿದಾಗೆ

ಇಲ್ಲ ಇಲ್ಲ ತೊಂದರೆ ಇಲ್ಲ ನಮ್ಮಲ್ಲಿರೊ ಡ್ರೈವರ್ಸ್ ಎಲ್ಲ ಸರಿ ಇದ್ದಾರೆ ಹಾಗೆ ಎಂಥ ಪ್ರಾಬ್ಲೆಮ್ ಇಲ್ಲ ನಾವು ಹೇಳಿ ಕಳ್ಸಿದ ಹಾಗೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ನಮಗೆ ನಮಗೆ ಬೇಕಾದವರನ್ನೇ ಕಳ್ಸುದು ನಾವು ಡ್ರೈವರ್ ಆಗಿ ತೊಂದರೆ ಇಲ್ಲ ನೀವು ಅದರ ಬಗ್ಗೆ ಟೆನ್ಶನ್ ಮಾಡಬೇಡಿ ನಿಮಗೆ ಎಷ್ಟು ಗಂಟೆ ಬೆಳಿಗ್ಗೆ ಕಳಿಸ್ಬೇಕು ಗಾಡಿ ಅಲ್ಲ ಅಲ್ಲ ಅಲ್ಲ ನೀವು ಎಷ್ಟು ಗಂಟೆ ಅಂತ ಹೇಳಿದರೆ ಹಾಂ ಸರಿ ಮೇಡಮ್ ನೀವು ಆರು ಗಂಟೆಗೆ ರೆಡಿ ಆಗಿದ್ದರೆ ನಮಗೊಂದು ಫಿಫ್ಟೀನ್ ಮಿನ್ಯೂಟ್ಸ್ ಮೊದಲು ಕಾಲ್ ಮಾಡಿದರೆ ನಾವು ಕಳಿಸ್ತೇವೆ ಹಾಗಾದರೆ ಸಣ್ಣದು ಫೋರ್ ಸೀಟರ್ ಕಳ್ಸಿದರೆ ಸಾಕಲ್ಲವ ಸಾಕಾ ಇಲ್ಲ ಇಲ್ಲ ಇಲ್ಲ ತೊಂದರೆ ಇಲ್ಲ ನಾವು ಅದನ್ನೆಲ್ಲ ಹೇಳಿಯೇ ಕಳಿಸ್ತೇವೆ ಅದು ನಿಲ್ಸ್ತಾರೆ ನಿಲ್ಲಿಸ್ತಾರೆ ನೀವು ಟ್ರ್ ಅದು ಏನು ಅಂದರೆ ಇಡೀ ದಿನದ್ದು ಬರ್ತದಲ್ವಾ ಚಾರ್ಜ್ ತೊಂದರೆ ಇಲ್ಲ ನೀವು ಆರಾಮ ಸೇ ಹೋಗಿ ಬಂದರೆ ಆಯ್ತು ಓಕೆ ಮೇಡಮ್ ನಾಳೆ ಇವತ್ತು ಇವತ್ತು ಸಂಜೆ ಒಳಗೆ ಕನ್ಫರ್ಮ್ ಮಾಡಿ ಆಯಿತ ಓಕೆ ಓಕೆ ಕನ್ಫರ್ಮ್ ಮಾಡಿ ಹೇಳಿ ಓಕೆ ಓಕೆ ಇಡ್ತೆ